ಲಾಕ್ ಲಾಕ್ಡೌನ್ದಾಗ ನೀವು ಏನು ತಿಂಡಿ ತಿನಿಸು ತಯಾರ್ಸಿದ್ದೀರಿ ಅಂತ್ಹೇಳಿ ನನ್ನ ಕೇಳಿದ್ರೆ ನಾ ಹೇಳುದ ಏನಪ್ಪಾ ಅಂತಂದ್ರ ಲಾಕ್ಡೌನ ಲಾಕ್ಡೌನ ಅಂತಂದ್ರನ ಮೈ ಜುಮ್ ಅಂತೇತಿ ಯಾಕಂತಂದ್ರ ಅವತ್ತಿನ ದಿವಸ ಯಾರು ಬದಕ್ತಾರೊ ಯಾರು ಸಾಯ್ತಾರೊ ಅಂತೇಳಿ ಹೆದರಿಕಿ ಒಳಗೆ ಜೀವನ ಮಾಡೋದಾಗಿತ್ತು ಇವತ್ತೇ ನಾ ಯಾವಾಗ ನನಗೆ ಏನಾಗತ್ತ ಎಲ್ಲಿ ಕೊರೋನ ಬರ್ತೆತೇ ಎಲ್ಲಿ ಎಲ್ಲಿ ಹೋದ್ರ ನಾ ಲಾಕ್ಡೌನ್ ಅಕ್ಕಿಂದೆ ಯಾವ ಊರಿಗೆ ಹೋದ್ರ ಏನಾಗತ್ತೆ ಅಂತ ಹೇಳಿ ಅದ ಹೆದರಿಕಿ ಇತ್ತು ಉಣ್ಣುದು ಹೆಂಗ ತಿನ್ನುದ ಹೆಂಗ ಊಟ ಮಾಡುದ ಹೆಂಗೆ ಬರೇ ಇದ ಚಿಂತೆ ಆಗಿತ್ತು ಇವತ್ತು ನಮ್ಮ ಮನೆಗೆ ಯಾರಿಗರು ಕೊರೋನ ಬಂತಂದ್ರ ಹೆಂಗೆ ನಾ ಹೊರಗೆ ತರಕಾರಿ ತರಾಕೆ ಹೋದ್ನಿ ಅಂದ್ರ ಏನ್ರ ಕೊರೋನ ಸಿಂಪ್ಟಮ್ ಯಾವರ ವೈರಸ್ ಅಟ್ಯಾಕ್ ಆದು ಗೀದಾವ್ ಅಂತ ಹೆದ್ರಿಕೆ ಆಗಿತ್ತು ಲಾಕ್ಡೌನ್ ಟೈಮ್ನ್ಯಾಗ ಬಟ್ ಲಾಕ್ಡೌನ ಕೊರೋನಾ ಅಂತಂದರೆ ಎಲ್ಲರೂ ಜೀವದ ಭಯದ ಒಳಗೆ ಅಡ್ಯಾಡುದ ಆಗಾಕತ್ತಿತ್ತು ಅಷ್ಟ ಅಲ್ದ ಊಟದ ಸಮಸ್ಯೆನೂ ಭಾಳಗಿತ್ತು ಅವತ್ತಿನ ಟೈಮ್ನ್ಯಾಗ ಯಾಕಂತಂದ್ರ ಸಂತೆ ಪ್ಯಾಟೆ ಎಲ್ಲಾ ಬಂದು ಆಗ್ಬಿಟ್ಟಿದ್ವು ಯಾವ ತರಕಾರಿ ಮಾರೋರು ಬರ್ತಿದಿಲ್ಲಾ ಅಪ್ರೂಪಕ್ಕೆ ಒಬ್ಬರು ಎಲೋ ಸರ್ಕಾರದವ್ರು ಬಂದ ಊಟ ಕೊಟ್ಟು ಹೋಕ್ಕಿದ್ರು ಹೋಟೆಲ್ ಅಂತ್ರು ಪೂರ ಸಂಪೂರ್ಣವಾಗಿ ಬಂದ್ ಆಗ್ಬಿಟ್ಟಿದ್ವು ಲಾಕ್ಡೌನ್ದಾಗ ಹೊಟ್ಟೆ ತುಂಬಸ್ಕೊಳೋದು ಭಾಳ ಕಠಿಣ ಆಗ್ಬಿಟ್ಟಿತ್ತ ಈ ಬೀದಿ ಒಳಗೆ ಬಿದ್ದಂಥ ಭಿಕ್ಷಕರ್ ಸತೇಕ ಕೆಲ್ವೊಂದು ಜನ ಊಟ ಇಲ್ಲಾರ್ದ ಅಲ್ಲೆ ಉಪವಾಸ ಸತ್ತು ಹೋದ್ರ ಎಷ್ಟೋ ಜನ ಭಿಕ್ಷುಕರು ಅಷ್ಟೆ ಯಾಕೆ ಮನ್ಯಾಗ ಇದ್ದೋರು ಸತ್ತು ಹೋಗ್ಯಾರ ಊಟ ಇಲ್ಲಾರದ ನೀರು ಇಲ್ಲಾರದ ಕುಡ್ಯಾಕೆ ನೀರು ಇಲ್ಲಾರದ ಔಷಧಿ ಇರ್ಲಾರದನ ಸತ್ತು ಹೋಗ್ಬಿಟ್ಟಾರ ಎಷ್ಟೋ ಜನ ಅಷ್ಟು ಆದ್ರ ನಾವು ಲಾಕ್ಡೌನ್ದಾಗ ನಮ್ಮದು ಪರಿಸ್ಥಿತಿ ಹಂಗೆ ಆಗಿತ್ತು ಆದ್ರ ನಾವು ಒಂದು ಹೊಸ ಉಪಾಯ ಏನು ಮಾಡ್ಕೊಂಡ್ವ್ಯಪಾ ಅಂತಂದ್ರ ಅಲ್ಲಲ್ಲೆ ಅಲ್ಲಲ್ಲೆ ಅವಾಗ ಅವಾಗ ಪೋಲೀಸರಿಗೆ ಅವ್ರು ಇವ್ರು ರಿಕ್ವೆಶ್ಟ್ ಮಾಡ್ಕೊಂಡ ಸಂತಿ ತೊಂಬಂದು ಬಂದ ಮನಿಯೊಳಗೆ ಹಾಕ್ಕೊಂಡ್ವಿ ಸ್ವಲ್ಪ ಅವಕಾಶ ಸಿಕ್ಕಾಗೆಲ್ಲಾ ಸಂತಿ ತೊಗೊಂದು ಮನೆಗೆ ಹಾಕೊಂಡ್ವಿ ಟೈಮ್ ಪಾಸ್ ಮಾಡುದ ಒಂಥ್ರ ಭಾಳ ಕಠಿನ ಆಗ್ಬಿಟ್ಟಿತ್ತೆ ಅವತ್ತಿನ ಟೈಮ್ನ್ಯಾಗ ಏನು ಮಾಡ್ಬೇಕಪ್ಪ ಟೈಮ್ ಪಾಸ್ ಅಂತ ಹೇಳಿ ನೋಡಿದ್ರ ಎಲ್ಲವು ಭಾಳ ಅಂದ್ರ ಮಕ್ಳು ಜೊತೆ ಆಟ ಆಡ್ತಿದ್ವಿ ಹೆಂಡತಿ ಜೊತೆ ಆಟ ಆಡೋದ ಇಷ್ಟಾ ಇದಾಗಿತ್ತ ಅಷ್ಟು ಅಲ್ದ ಮತ್ತೆ ಹೊಸಾದು ಏನಪ್ಪಾ ಅಂತಂದರೆ ಯಾವುದೇ ಟೈಮ್ ಪಾಸ್ ಮಾಡೋ ಕೆಲಸ ಇಲ್ಲಾರ್ದಕ್ಕೆ ಅಡ್ಗಿ ಮಾಡೋದ ಒಂದ ಹೊಸಾದ ಟೈಮ್ ಪಾಸ್ ಮಾಡುವಂಥ ಕೆಲಸ ಆಗ್ಬಿಡ್ತ ಅಡಿಗಿ ಮಾಡ್ಕೊಂಡು ತಿನ್ನೋದ ಅದಕ್ಕೆ ನಾವು ಏನು ಮಾಡಕೆ ಹತಿದ್ವಪ್ಪಾ ಅಂತಂದ್ರ ನಮ್ಮವ್ವ ನನ್ನ ಹೆಂಡತಿ ರೊಟ್ಟಿ ಮಾಡ್ತಿದ್ರ ನಾನು ನೀರು ಹಚ್ಚುದ ರೊಟ್ಟಿ ಸುಡುದ ಜ್ವಾಳದ ರೊಟ್ಟಿ ಸುಡುದ ಇಷ್ಟ ಮಾಡದ ಇದನ್ನ ಮಾಡ್ತಿದ್ವಿ ಅಷ್ಟು ಅಲ್ದ ಲಾಕ್ಡೌನ್ದಾಗ ಅಡ್ಗಿ ಮಾಡುದ ಹೆಂಗೆ ಅಂತ ಕಲ್ಕೊಂಡೆ ಉಪ್ಪಿಟ್ಟು ಮಾಡೋದ ಹೆಂಗೆ ಅಂತ ಕಲ್ಕೊಂಡೆ ಇದ್ರೊಳಗೆ ನಮ್ಮ ಮನೆ ಒಳಗೆ ಆ ಹಬ್ಬ ಆವು ಇವು ಅಂತೇಳಿ ಬರ್ತಿದ್ವು ಅವಾಗೇನು ಹಬ್ಬ ಮಾಡಾಕೆ ಆಗಾಕೆ ಹತ್ತಿದ್ದಿಲ್ಲ ಆದ್ರ ಇದ್ದ ದವಸ ಧಾನ್ಯದೊಳಗ ಸಣ್ಣ ಪುಟ್ಟ ಹಬ್ಬ ಮಾಡ್ಕೊಂಡ್ವಿ ಏನು ಮಾಡ್ತಿದಿಪಾ ಅಂತಂದ್ರ ನಾನು ಏನು ಮಾಡಿನ್ಯಂತರ ಟೈಮ್ ಪಾಸ್ ಆಗ್ಲಾರ್ದಕ್ಕೆ ನಾನು ಮನ್ಯಾಗ್ ಜ್ವಾಳ ಇರ್ತಿದ್ವು ನಮ್ ಹೊಲ ಅದಾವ ಅದ್ರಾಗ್ ಅಲ್ಲಿ ಜ್ವಾಳ ತಂದಿಟ್ಟಿದ್ವಿ ಗಿರ್ನೀಗ್ ಹೋಬೇಕಾತ್ತದ ಗಿರ್ನಿ ಒಳ್ಗ ಹಿಟ್ಟು ಬಿಸ್ಕೊಂಬರ್ಬೇಕು ಅಂತಂದ್ರ ಗಿರ್ನ ಎಲ್ಲ ಬಂದು ಆಗ್ಬಿಟ್ಟಿದ್ವು ಲಾಕ್ ಡೌನ್ ಇದ್ದಿದ್ದಕ್ಕೆ ಮನ್ಯಾಗ ಬೀಸು ಕಲ್ಲು ಇತ್ತು ಬೀಸು ಕಲ್ಲೊಳಗ ಒಂದು ನಾಲ್ಕೈದು ಕಿಲೋ ಟೈಮ್ ಪಾಸ್ ಆಗಲಾರ್ದಾಗ ನನ್ನ ಹೆಂಡತಿಯು ಹತ್ತು ಕಿಲೋ ಜ್ವಾಳ ಕೊಟ್ಟಿದ್ಲ ನೀನು ಕುಂತ್ಕೊಂಡು ಬೀಸ ಟೈಮ್ ಪಾಸ್ ಆಗೊಲ್ಲೆಂತಿ ಅಂತ ಹೇಳಿ ಅದಕ್ಕೆ ಹತ್ತು ಕಿಲೋ ಜ್ವಾಳ ಬೀಸಿದ್ದೆ ಒಂದು ಎರಡು ತಾಸು ತೊಗೊಂಡ ಜ್ವಾಳ ಬೀಸಿದ್ದೆ ಬೀಸು ಕಲ್ಲೊಳಗೆ ಹಾಕಿ ಅದರಲ್ಲೇ ನುಚ್ಚ್ ಬಂದಿತ್ತ ಆ ನುಚ್ಚ್ ತೊಗೊಂಡ ಆ ನುಚ್ಚು ತೊಗೊಂಡ

ನಾನಾ ಆ ಕುದಿ ನೀರೊಳಗ ಬಿಟ್ಟೆ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಸ್ಬೇಕು ಅವನ ಸಾ ಹಾಂ ಕುದ್ದು ಕುದ್ದು ಕುದ್ದು ಕುದ್ದು ಸಣ್ಣ್ ಆಗಿಂದ ನಿಲ್ತತದು ಕುದಿಯೋದು ಆರ್ತೆತಿ

ಅದ್ರೊಳಗ ಸ್ವಲ್ಪ ಸ್ವಲ್ಪ ಬೆಲ್ಲ ಹಚ್ಕೊಂಡ್ರ ಭಾಳ ಟೇಶ್ಟ್ ಆಕ್ಯೆತೆ ಆ ಸಂಗಟಿ ಒಳಗೆ ಮತ್ತು ಕೆಂಪು ಪುಡಿ ಖಾರದ ಪುಡಿ ಚಟ್ನಿ ಇತ್ತಂದ್ರ ಭಾಳ ಚಲೋ ಆಕ್ಯೆತಿ ಶೇಂಗ ಪುಡಿ ಚಟ್ನಿ ಇದ್ರ ಭಾಳ ಚಲೊ ಆಕ್ಯೆತಿ ಅದನ್ನ ಹಚ್ಕೊಂಡೆ ತಿನ್ನಾಕೆ ಹಾಲ ಇತ್ತಂದ್ರ ಇನ್ನೂ ಛಲೋ ಆಕ್ಯೆತೆ ಹಾಲು ಹಾಲಿದ್ದಾಗ ಅದನ್ನ ಹಾಕೊಂಡು ತಿನ್ನುದ ವ್ಯವಸ್ಥೆ ಮಾಡ್ಕೊಂಡ್ವಿ ಅಷ್ಟೆ ಅಲ್ದ ಮತ್ತು ನಾನ ಸಂಕ್ಟಿ ಒಂದು ಎರಡು ದಿವಸ ಸಂಗ್ಟಿ ತಿಂದ್ವಿ ಸಂಗ್ಟಿ ಬ್ಯಾಸ್ರ ಆಕತ್ತ ಹಂಗಾಗಿ ಕ್ರಮೇನ ಒಂದು ಎರಡು ದಿವಸ ಮತ್ತು ಟೈಮ್ಪಾಸಿಗೆ ಏನು ಮಾಡ್ಬೇಕು ಆತ್ತಂದ್ರ ಉಪ್ಪಿಟ್ಟು ಉಪ್ಪಿಟ್ಟು ಮಾಡುದ ಹೆಂಗೆ ಉಪ್ಪಿಟ್ಟ್ ಮಾಡುದ ಕಲ್ಕೊತೇನಿ ಅಂತಂದೆ ನಮ್ಮ ಮನೆ ಒಳಗೆ ಯಾಕಂದ್ರ ದಿವಸ ಮಾಡಿ ಮಾಡಿ ಮಾಡಿ ನಮ್ಮವ್ಗ ನನ್ನ ಹೆಂಡತಿಗೆ ಬ್ಯಾಸ್ರ ಆಗಿ ಹೋಗ್ಬಿಡ್ತ ಅಡ್ಗಿ ಮಾಡೋದ ನನಗೂ ಮನ್ಯಾಗ ಇದ್ದು ಇದ್ದು ಬ್ಯಾಸ್ರ ಆಗಿತ್ತ ಲಾಕ್ಡೌನ್ದಾಗ ಒಂದು ಎರಡು ತಿಂಗ್ಳು ನನ್ನ ಕೆಲಸ ಸುಟ್ಟಿ ಇತ್ತಲ್ಲ ಅದಕ್ಕೆ ಏನು ಮಾಡಾಕೆ ಬರಂಗಿಲ್ಲ ಟೈಮ್ ಪಾಸ್ ಆಗೊಲ್ದ ಅಂತ್ಹೇಳಿ ಅವ್ರ್ಗೆ ಹೇಳು ಸಲುವಾಗಿ ನೀನು ಅಡಿಗೆ ಮಾಡಿ ಅಂತಿದ್ಲ ನನ್ನ ಹೆಂಡತಿ ನಮ್ಮವ್ವ ಅದಕ್ಕ ಇವತ್ತು ಉಪ್ಪಿಟ್ಡು ಮಾಡೋದು ಹೆಂಗೆ ಅಂತ್ಹೇಳಿ ನಾನು ಪ್ರಯತ್ನ ಮಾಡೇಬಿಟ್ಟೆ ಬಿಡ್ಲಿಲ್ಲ ಅವತ್ತು ನೀರು ಉಪ್ಪಿಟ್ಟು ಮಾಡೋದ ಹೆಂಗಪ್ಪ ಅಂತಂದರ ನಮು ಗೋದಿ ಇದ್ವು ಗೋದಿ ಒಡದೆ ಬೀಸುಕಲ್ಲೋಳಗ ಹಾಕಿ ಯಾಕಂದರೆ ಅಂಗಡಿ ಒಳಗೆ ರವ ಗಿವ ಏನು ಸಿಗಾಕತ್ತಿದ್ದಿಲ್ಲ ಅವತ್ತಿಂದ ದಿವ್ಸ್ದಗ ಮನ್ಯಾಗ ಗೋದಿ ಚೀಲ ಇತ್ತು ಒಂದು ನಾಲ್ಕು ಕಿಲೋ ಗೋದಿ ಬೀಸಿ ಅರೊಳಗ ಒಂದು ಕಿಲೋದಷ್ಟ ರವಾ ತಗದೆ ಬೀಸುಕಲ್ಲೊಳಗ ಬೀಸಿ ಆರು ಆ ನೀರು ಕುದ್ಯಾಕಿಟ್ಟೆ ನೀರು ಕುದ್ಯಾಕಿಟ್ಟ ಮೆನ್ಶಿನ್ಕಾಯಿ ಕರಿಬೇವು ಕೋತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಬಾಜುಕ ನೀರು ಕುದಿಸಿ ಅದ್ರೊಳ್ಗೆ ಒಗ್ಗರ್ಣಿ ಹಾಕಬೇಕಲ್ಲ ಒಗ್ಗರ್ಣಿ ಒಳ್ಳೆಣ್ಣಿ ಹಾಕಿ ಸ್ವಲ್ಪ ಅದ್ರೊಳಗ ಸಾಸ್ವಿ ಜೀರ್ಗಿ ಕರಿಬೇವು ಕೋತ್ತಂಬರಿ ಉಳ್ಳಾಗಡ್ಡಿ ಎಲ್ಲಾ ಹಾಕಿ ಕಲ್ಸಿದೆ ಒಗ್ಗರ್ಣಿ ತಯಾರಾಗಿತ್ತು ನೀರು ಕುದಿಯೋ ನೀರು ಇತ್ತ ಅದ್ರೊಳಗೆ ಸ್ವಲ್ಪ ಇದ್ಕಿ ಮುಂಚೆ ಸ್ವಲ್ಪ ಎಣ್ಣಿ ಹಾಕಿ ಗೋದಿ ರವ ಹುರದ ಇಟ್ಕೊಂಡಿದ್ದೆ ಹುರ್ದ ಇಟ್ಕೊಂದ ನೀರು ಕುದ್ಯಾತಿತ್ತಲ್ಲ ಅದ್ರೊಳಗೆ ಹಾಕಿ ಆ ಒಗ್ಗರ್ಣಿ ಒಳಗೆ ಹಾಕಿ ಕಲಿಸಿ ಉಪ್ಪಿಟ್ಟು ರೆಡಿ ಆಗತಂತೆ ತಿರ್ವಿದೆ ತಿರ್ವಿದೆ ಸ್ವಲ್ಪೊತ್ತು ಆತು ತಿರ್ವಿ ಆರಿತ್ತು ಕುದ್ದು ಕುದ್ದು ಆರಿಂದ ಘಮ ಘಮ ಅಂತ ವಾಸ್ನೆ ಬರಾಕತ್ತಿತ್ತು ಮನೆ ತುಂಬ ಎಲ್ಲಾ ನಮ್ಮ ಮನ್ಯಾಗೆಲ್ಲ ನನ್ನ ಹೆಂಡತಿ ಮಕ್ಳು ನಮ್ಮವ್ವ ಎಲ್ಲರು ಏ ಭಾರಿ ಆಗೈತೆ ಉಪ್ಪಿಟ್ಟು ಭಾರಿ ಆಗೈತೆ ಅಂತೇಳಿ ಎಲ್ಲಾ ನನಗೆ ಭಾಳ ಖುಷಿಪಟ್ರ ಆದ್ರ ತಿನ್ಬೇಕು ಆರಿಸಿ

ಉಪ್ಪು ಅದನ್ನ ಹೆಂಗೆ ಮಿಕ್ಸ್ ಮಾಡಕಂತ ಮಿಕ್ಸೆ ಮಾಡಕೆ ಬರೊಲ್ದ ಏನು ಮಾಡಿದ್ದರು ಮಿಕ್ಸ್ ಮಾಡಕೆ ಬರೊಲ್ದ ಅವ ಉಪ್ಪಿಟ್ಟು ಒಳಗೆ ಉಪ್ಪಿಟ್ಟು ಒಳ್ಗ ಗಟ್ಯಾಗ ಬಿಟ್ಟತಿ ನೀರು ಕಡಿಮ್ಯಾಗಿ ಉಪ್ಪಿಟೆಲ್ಲ ಮಸ್ತ್ ಆಗಿತ್ತು ವಾಸ್ನಿ ಐತಿ ಆರು ಉಪ್ಪು ಇಲ್ಲದ ಉಪ್ಪಿಟ್ಟಾಗ ಬಿಟ್ಟಿತ್ತ ಆರ ಮಾಡಿ ಉಪ್ಪು ಇಲ್ಲದ ಉಪ್ಪಿಟ್ಟು ತಿಂದ ಮನೆನೋರು ಎಲ್ಲ ನನ್ನ ಮುಖಕ್ಕ ನನಗೆ ನನಗೆ ಉಗುಳುವಂಗ ಮಾಡಿದ್ರ ಅವ್ರ ಸ್ವಲ್ಪ ಮೊಖ ಆಗಿತ್ತು ಎಲ್ಲಾರ್ದೂ ಉಪ್ಪಿಟಗ ಉಪ್ಪು ಇಲ್ಲಾರ್ದಕ್ಕೆ ಅಷ್ಟಲ್ದ ಮತ್ತ ಒಂದು ದಿವಸ ನಾನು ವೆಜ್ಜು ಮಾಡಿದ್ವಿ ನಾವು ನಾನು ವೆಜ್ ಹೆಂಗಪಾ ಅಂತಂದ್ರ ಅವತ್ತು ದಿವ್ಸ ಎಲ್ಲ ಮಟನ್ ಮಾರ್ಕೆಟ್ ಚಿಕನ್ ಮಾರ್ಕೆಟ್ ಎಲ್ಲ ಬಂದು ಇದ್ವು ಮತ್ತು ಒಂದು ನಾಲ್ಕು ದಿವಸ ಉಪ್ಪಿಟ್ಟು ನೆನಸ್ಕೊಳ್ತಾ ಟೈಮ್ ಅದಾ ಅದ ಕಾಮಿಡಿ ಒಳಗೆ ಇರತಿದ್ವಿ ಮನೆ ಒಳಗೆ ಉಪ್ಪಿಟ್ಟು ಹಿಂಗೆ ಮಾಡಿದ್ನ್ಯಲ್ಲ ನಾನು ಉಪ್ಪು ಇಲ್ಲದ ಉಪ್ಪಿಟ್ಟು ಮಾಡೇನಿ ಅಂತ ಹೇಳಿ ನಾಲ್ಕು ದಿವಸ ಅದ್ರಾಗ ಕಳದ್ವಿ ನಾಲ್ಕು ದಿವ್ಸ ಹೋದ್ಮೇಲೆ ಬಾಯಿ ಕೆಟ್ಟಿತ್ತು ಮತ್ತು ಏನೋ ನಾನ್ವೆಜ್ ತಿನ್ಬೇಕಂತ್ಹೇಳಿ ಮನಸ್ಸು ಮಾಡಿದ್ವಿ ಆರು ಮನೆ ಒಳಗ ಕೋಳಿ ಇದ್ವು ಒಂದು ಕೋಳಿ ಕೊಯ್ದ್ವಿ ಅದ್ರಾಗ ಎಲ್ಲಾರು ಕೂಡ್ಕೊಂಡ ಒಂದು ಕೋಳಿ ಕುಯ್ದ ಒಂದು ಅರ್ಧ ಕಿಲೋ ಮ್ಯಾಲೆ ಆಗಿತ್ತು ಚಿಕನ್ ಮಾಡೋದು ಹ್ಯಾಂಗ ಅಂತ್ಹೇಳಿ ಕಲಸ್ತೇನ ಆರ ಇವತ್ತು ನನ್ನ ಕೈಯಾಗ ಕೊಡಲಿಲ್ಲ ಚಿಕನ್ ಮಾಡ್ಬೇಕತ ನಾ ಟೈಮ್ಪಾಸಿಗೆ ಚಿಕನ್ ಮಾಡ್ಬೇಕಂತ ನಾ ಎಲ್ಲ ಪ್ರಯತ್ನ ಮಾಡಿದೆ ಆದರೆ ನನ್ನ ಹೆಂಡತಿ ನಮ್ಮವ್ವ ಐತಲ್ಲ ನೀನು ಪ್ರಯತ್ನ ಮಾಡಾಕೆ ಹೋಗ್ಬೇಡಪ ನಾವು ಮಾಡೋದ ನೋಡಿ ಅಂತ ಹೇಳಿ ನನಗೆ ಬರೆ ಚಿಕನ್ ಕಟ್ ಮಾಡಾಕೆ ಕೊಟ್ರಾ ನಾ ರೆಕ್ಕೆ ಪುಕ್ಕ ಎಲ್ಲಾ ಒಂದು ಕೋಳಿ ಹಿಡ್ಕೊಡಕ ಸ ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡಿದೆ ಕಟ್ ಮಾಡಿದನಾ ಸ್ವಚ್ಛ ಮಾಡಿದ್ವಿ ಮನ್ಯಾಗಿನವ ನಾಲ್ಕು ಮಂದಿ ಎಲ್ಲಾರ ನಾನು ನಮ್ಮ ತಮ್ಮ ಅನ್ನ ತಮ್ಮ ಎಲ್ಲಾರು ಕೂಡ್ಕೊಂಡು ಸ್ವಚ್ಛ ಮಾಡಿ ಕೋಳಿ ಕೊಯ್ದ ಸಣ್ಣಗ ಕಟ್ ಮಾಡಿ ಅದ್ರ ಹೊಲಸೆಲ್ಲ ತಗದಿಟ್ಟ ಒಗ್ಗರ್ಣಿ ಹಾಕಿ ಮಸ್ತು ಉಪ್ಪು ಖಾರ ಎಲ್ಲಾ ಹಾಕಿ ನನ್ನ ಹೆಂಡತಿ ನಮ್ಮ ಅವ್ವರ ಎಲ್ಲ ಒಗ್ಗರ್ಣಿ ಹಾಕಿದ್ರೆ ನಾವೆಲ್ಲ ಅವರಿಗೆ ಕಟ್ ಮಾಡಿ ಕೊಡೋದು ಕರ್ಬೇವು ಕೋತಂಬರಿ ಕಟ್ ಮಾಡಿ ಕೊಡುದು ಚಿಕನ್ ಕಟ್ ಮಾಡಿ ಕೊಡುದು ಅವೆಲ್ಲಾ ರೀತಿಯಿಂದ್ರ ಹೆಲ್ಪ್ ಮಾಡಿದ್ವಿ ಅವ್ರ್ಗೆ ಚಿಕನ್ ಮಾಡುದು ಅದು ಸ್ವಲ್ಪ ಕಠಿನ ಐತಿ ಅಷ್ಟ ಅಲ್ದ ಅದನ್ನ ಕಟ್ ಮಾಡಿ ಇಟ್ಟು ಮೊಸರು ಒಳಗೆ ಕಲಿಸಿ ಅರ್ಧ ತಾಸು ಪ್ರಿಜ್ ಒಳಗ ಇಟ್ಟಿದ್ವಿ ಅದನ್ನ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಕ್ಯಾಸ ಚಿಕನ್ ಮಾ ಒಗ್ಗರ್ಣಿ ಹಾಕುದ್ಕಿನ ಮುಂಚೆ ಅರ್ಧ ತಾಸು ಫ್ರಿಜ್ ಒಳಗ ಇಟ್ವಿ ಛಲೋ ಆಕೈತೆ ಅಂತೇಳಿ ನನ್ನ ಫ್ರೆಂಡ್ ಎಲ್ಲಾ ಅಂತಿದ್ರ ಅದಕ್ಕೆ ಅರ್ಧ ತಾಸು ಬಿಟ್ಟ ಅದನ ಒಗ್ಗರ್ಣಿ ಒಳಗ ಹಾಕಿ ಸಾರು ಮಾಡಕ್ಕೆ ಇಟ್ಟಿವಿ ಒಂದು ಒಂದ ಅರ್ಧ ಕೆಜಿ ಸುಕ್ಕಾ ಮಾಡಿದ್ವಿ ಅರ್ಧ ಕೆಜಿ ಸಾರು ಮಾಡಿದ್ವಿ ಚಿಕನ್ ಒಳಗನ ಮತ್ತು ಅನ್ನದ್ದ ಎಲೆ ಇದ್ವು ಮನೆ ಒಳಗೆ ಅದರದ್ದು ಅದರ್ದ ಆ ಎಲೆ ಹಾಕಿದ್ರ ಚಲೊ ಸ್ಮೆಲ್ ಬರ್ತೈತೆ ಅನ್ನ ಆ ಎಲೆ ಹಾಕಿ ಅನ್ನ ಮಾಡಿದ್ಲ ಮನೆ ಒಳಗೆ ಮಸ್ತ ಚಿಕನ್ ಸಾರು ರೆಡಿ ಆಗಿತ್ತು ಸಂಜೆ ಊಟಕ್ಕ ಉಪ್ಯೋಗ ಮಾಡಿದ್ವಿ ಅದನ್ನ ಚಿಕನ್ ಸಾರು ಅದು ಏನ ಅಂತಂದ್ರ ಛಲೊ ಊಟನ ಆತ ಅವತ್ತಿಂದ ದಿವಸ ಇಷ್ಟ ದಿವಸ ಏನು ಉಪ್ಪಿಟ್ಟು ತಿಂದ ಅದಿದ ತಿಂದು ಬಾಯಿ ಕೆಟ್ಟಿತ್ತು ನಮ್ದ ಲಾಕ್ಡೌನ್ದಾಗ ಚಿಕನ್ ಮಾಡ್ಕೊಂಡು ತಿಂದ ಭಾರಿಸ್ ಭಾಳ ಛಲೊ ಅನಸ್ತು ಅಷ್ಟ ಅಲ್ದಾ ಮತ್ತ ಮರುದಿವಸ ಎದ್ದ ಎರಡು ದಿವ್ಸ ತಿಂದೆವೆ ಅದೆ ಚಿಕನ್ನ ಊಟಾನ ಚಿಕನ್ ಸಾಂಬಾರ ಅವೆಲ್ಲಾ ಚಿಕನ್ನು ಸುಕ್ಕಾ ಬಾಜಿನ ಮತ್ತು ಒಂದು ದಿವಸ ಅವಾಗ ಅವಾಗ ಟೈಮ್ಪಾಸಿಗೆ ಅಂತಂದ್ರ ಬ್ಯಾರೆ ಏನು ಆಟ ಆಡಾಕೆ ಏನೂ ಆಪ್ಶನ್ ಇದ್ದಿದ್ದಿಲ್ಲ ನಮ್ಮ ಕಡೆಗೆ ಭಾಳ ಅಂದರೆ ಕೇರಮ್ ಬೋರ್ಡ್ ಆಡ್ತಿದ್ವಿ ಚೆಸ್ ಆಡ್ತಿದ್ವಿ ಅಷ್ಟು ಬಿಟ್ರ ಯಾವಾಗರ ಹಗ್ಲಿಗೆ ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಅಂತಂದ್ರ ಬಜ್ಜಿ ಮಾಡೋದ ಚಪಾತಿ ಮಾಡೋದು ಕಲ್ಕೊಂಡೆ ನಾನು ಅವತ್ತಿಂದ ದಿವಸ ಬಜ್ಜಿ ಮಾಡೋದ್ ಹೆಂಗ ಮಾಡೋದು ಅಂತ ಕಲ್ಕೊಂಡೆ ಕಡ್ಲಿ ಹಿಟ್ಟ ಕಡ್ಲಿ ಬೇಯಿಸಿ ಅದ್ರದ ಹಿಟ್ಟು ತಗದ ಮತ್ತು ಒಗ್ಗರ್ಣಿ ಹಾಕೀದ ಕರಿಬೇವು ಹಶೆಮೆಣ್ಶಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕಿ ಅದನ್ನ ಏ ನೀರೊಳಗ ಕಲಿಸಿ ಕಡ್ಲಿ ಹಿಟ್ಟನ್ನ ಎಣ್ಣಿ ಕುದಿಸಿ ಸ್ವಲ್ಪ ಹಸಿಮೆಣ್ಶಿನ್ಕಾಯಿ ಇರ್ತವು ಉದ್ದನ ಮಿರ್ಚಿ ಅದನ್ನ ಅದ್ದಿ ಕುದಿವೋ ಎಣ್ಣಿ ಒಳಗ ಬಿಟ್ರ ಮಿರ್ಚಿ ತಯಾರು ಆಕ್ಯೆತೆ ಬಜ್ಜಿ ತಯಾರು ಆಗ್ತವ ತಿನ್ನಕದ್ರ ಸಂಜೆ ಮುಂದು ಸ್ನ್ಯಾಕ್ಸಿಗೆ ಅಂತೇಳಿ ಅದನ್ನ ಬಳಸ್ಕೊಂತಿದ್ದಿ ಸಂಜೆ ಮುಂದ ಸ್ನ್ಯಾಕ್ಸ್ ಅಂತ್ಹೇಳಿ ಅಷ್ಟು ಅಲ್ದ ಆಲುಗಡ್ಡಿ ಚಿಪ್ಸ್ ಮಾಡ್ತಿದ್ವಿ ಕಟ್ ಮಾಡಿ ಅವನ್ನ